ನಮ್ಮನೆಗೆ ಯಾರೇ ಅತಿಥಿಗಳು ಬರ್ಲಿ ಅವರಿಗೆ ಉಪಚಾರ ಹೇಗೆ ಮಾಡ್ತೀವಂದ್ರೆ ಅವರಿಗೆ ಫಸ್ಟ್ ಬರ್ರೀ ಅಂತಂದ್ ಕರಿತೀವಿ ಕರ್ರೀ ಎಲ್ಲ ಆರಾಮ ಅಂತಂದ್ ಕೇಳಿ ಅವರಿಗೆ ಕೈಕಾಲು ತೊಳ್ಕೊಳ್ಳಾಕ ನೀರು ಕೊಡ್ತೀವಿ ಅವರಿಗೆ ಮತ್ತೆ ಮೇಲ್ಕರ್ಕೊಂಡು ಹೋಗಿ ಅವರಿಗೆ ಚಾಯಿ ನಾಷ್ಟ ಊಟ ಏನಿದ್ರೂನು ಮಾಡಿಸಿ ಅವರಿಗೆ ಮತ್ತೆ ಊರಾಗೆಲ್ಲ ಹ್ಯಾಂಗಾರ ಹೆಂಗಿಲ್ಲ ಅದರ ಬಗ್ಗೆ ಕೇಳಿ ಈಗ ಮಮ್ಮಿ ಅಜ್ಜಿ ತಾತ ಮಕ್ಕಳು ಎಲ್ಲ ಹೇಗಿದ್ದಾರೆ ಅಂತ ಕೇಳಿ ಮತ್ತೆ ಅವರಿಗೆ ಊಟ ಮಾಡಿಸಿ ಚಾಯಿ ನಾಷ್ಟ ಅದನ್ನೆಲ್ಲ ಊಟ ಮಾಡಿಸಿ ಎಲ್ಲರೂ ಸ ಕುಂತು ಊಟ ಮಾಡಿ ಅವರಿಗೆಲ್ಲ ಕರ್ಕೊಂಡು ನಮ್ಮಲ್ಲಿ ಹೊಲ ಅದ ಹೊಲಕ್ಕೆ ಕರ್ಕೊಂಡು ಹೋಗಿ ಹೊಲದಾಗ ತರಕಾರಿ ಅದು ಇದು ಎಲ್ಲ ಹೇಗೆ ಬೆಳೀತದ ಅಂತಂದು ತೋರಿಸಿ ಅವರಿಗಷ್ಟು ಗೊತ್ತಿರಲ್ಲ ಅಲಾ ಸಿಟಿದಾಗೆ ಇರ್ತಾರೆ ಅವರು ಅವ್ರಿಗೆ ಇವೆಲ್ಲ ನೋಡಿದ್ರೆ ಭಾಳ ಇಷ್ಟ ಆಯ್ತದ ಅವರಿಗೆ ಅವೆಲ್ಲ ಕರ್ಕೊಂಡೋಗಿ ಬಾವಿ ಹಳ್ಳ ಮತ್ತು ತೊಗರಿ ಕಡ್ಡಿ ಜೋಳ ಹೆಸರು ಇವೆಲ್ಲ ಏನು ಬೆಳೀತೈತಲ್ಲ ಹೊಲದಾಗ ಅದೆಲ್ಲ ಅವ್ರಿಗೆ ತೋರಿಸ್ತೆ ಮಸ್ತು ಖುಷಿಯಾಗ್ತಾರವರು ಅವರಿಗೆ ಸರಿಯಾಗಿ ಅನ್ನಿಸ್ತದಲ್ಲ ಚಂದದ ಅಂತಂದ್ ಫುಲ್ ಎಂಜಾಯ್ ಮಾಡ್ತಾರೆ ಅವರು ಮತ್ತು ಅವರಿಗೆ ಕರ್ಕೊಂಡ್ಬರ್ತೀವಿ ಸ್ವಲ್ಪೊತ್ತು ಕುಂತು ಹೊಲದಾಗ ವ ಒಲೆ ಇದ್ದೊನ್ರ ವ ಒಲೆ ಊಟ ತಿನ್ನಿಸಿ ಎಲ್ಲ ಮಾಡಿ ಮತ್ತು ಸಾಯಂಕಾಲ ಮನೆಗೆ ಬರ್ತೀವಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಚಹಾ ಕೊಂಡಿ ಮತ್ತು ಅಡುಗೆ ಮಾಡಿ ಅವರಿಗೆ ಎಲ್ಲರೂ ಊಟ ಮಾಡಿ ಸ್ವಲ್ಪೊತ್ತು ಅವು ಮಾತಾಡ್ಕೊಳ್ತಾ ಕುಂತು ಹೇಗಿದೆ ಹೇಗಿಲ್ಲ ಎಲ್ಲ ಅಂತಂದು ವಿಚಾರ ಮಾಡ್ತೀವಿ ಸ್ವಲ್ಪೊತ್ತು ಹೀಗೆ ಟೈಮ್ ಪಾಸ್ ಮಾಡ್ತೀವಿ ಟೈಮ್ ಪಾಸ್ ಮಾಡಿ ಮಲ್ಕೊಂಡು ಎದ್ದು ಮತ್ತು ಮುಂಜಾನೆ ಚಹಾ ನಾಷ್ಟ ಮತ್ತು ಊಟ ಎಲ್ಲ ಆಯ್ತದ ಆದ ಮೇಲೆ ನೆಂಟರಿಗೆ ಮತ್ತು ಊಟ ಮಾಡಿಸಿ ಅವ್ರ ಮನೆಗೆ ಕಳ್ಸಿಕೊಡ್ತೀವಿ ಹೋಗ್ಲತ್ತಿದ್ದಾಗ ಅವರಿಗೆ ಸೀರೆ ಡ್ರೆಸ್ಸು ಏನೇ ಆಗಲಿ ಅವ್ರಿಗೆ ಫಸ್ಟೈಮ್ ಬಂದಾರ ನಮ್ಮನೆಗೆ ಅಂತಂದು ಅವರಿಗೆ ಮಾಡಿ ಕಳಿಸ್ತೇವೆ ಅವರಿಗೆ ಮತ್ತು ಅಲ್ಲಿಂದ ಬಸ್ ಸ್ಟಾಂಡ್ ತನಕ ಹೋಗುತ್ತೇವೆ ಅವರಿಗೆ ಬಿಡ್ಲಾಕ್ಕ ಅವ್ರಿಗೆ ಬಿಟ್ಟು ಹೇಳಿ ಬೈ ಬೈ ಅಂತೀವಿ ಮತ್ತು ಮತ್ತು